ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಹೇಗಿದೆ ಅಂದರೆ ವೈವಿಧ್ಯತೆಯಲ್ಲಿ ತುಂಬ ಮುಂದೆ ಉಳ್ದ ಜಿಲ್ಲೆ ಅಂತ ಹೇಳ್ಬೋದು ಈಗ ಒಂದು ದೇಶ್ದಲ್ಲಿ ಹೇಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರದ್ದು ಊಟ ಸಂಸ್ಕೃತಿ ಪ್ರವಾಸಿ ಸ್ಥಳ ಹೀಗೆ ಕಂಡುಬರತ್ತೋ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದರಲ್ಲೇ ತುಂಬ ತರಹದ ವೈವಿಧ್ಯತೆಯನ್ನು ನೋಡ್ಬೋದು ಹೀಗಾಗಿ ಈಗ ಪ್ರವಾಸಿ ಸ್ಥಳಗಳು ಅಂತ ನೋಡಕ್ಕೆ ಬಂದರೆ ನಮಗೆ ಎಲ್ಲ ತರಹದ್ದು ಪ ಎಲ್ಲ ತರಹದ್ದು ಕಾಣ್ಬೌದು ಹೀಗೆ ಉದಾಹರಣೆಗೆ ಮಲೆನಾಡು ಬಯಲುಸೀಮೆ ಜಲಪಾತಗಳು ಹಾಗೆ ಹೀಗೆ ಇನ್ನಿತರ ಹಲವಾರು ಪ್ರವಾಸಿ ಸ್ಥಳಗಳು ನಮ್ಮಲ್ಲಿ ಕಂಡುಬರುತ್ತೆ ಮೊದಲಿಂದಾಗಿ ತಕಳದಿದ್ದರೆ ಮಲೆನಾಡ ಪ್ರದೇಶ ಅಂತ ಬಂತು ಅಂದರೆ ಶಿರ್ಸಿಯನ್ನ ಮಲೆನಾಡ ಹೆಬ್ಬಾಗಿಲು ಅಂತ ಹೇಳ್ತಾರೆ ಅಲ್ಲಿ ಮತ್ತು ತುಂಬ ಅಡಿಕೆ ಮತ್ತು ತೆಂಗು ಹೀಗೆ ಹಲವು ಕಾ ಕಾಫಿಗಳಂಥ ಬೆಳೆಗಳನ್ನು ಬೆಳಿಬೌದು ತುಂಬ ಶೀತಲ್ಯವನ್ನು ಹೊಂದಿರುವಂಥ ತಾಲೂಕುಗಳಲ್ಲಿ ಶಿರ್ಸಿ ಸಿದ್ದಾಪುರವು ಸಹ ಒಂದಾಗಿದೆ ಹೀಗಿರುವಾಗ ಹಾಂ ಮತ್ತು ಈ ಕಡೆ ಹಾಗೆ ಗಟ್ಟದ ಕೆಳಗೇನ ಪ್ರದೇಶ ಅಂತ ತಕೊಂಡರೆ ಹೊನ್ನಾವರ ಭಟ್ಕಳ ಅಂಕೋಲಾ ಕಾರ್ವಾರ ಇಂಥ ಜಿಲ್ಲೆಗಳಲ್ಲೂ ಸಹ ತುಂಬಾನೇ ವೈವಿಧ್ಯತೆಗಳುಳ್ಳ ಹಾಗು ಪ್ರವಾಸಿ ಸ್ಥಳಗಳು ಕಂಡು ಬರ್ತವೆ ಉದಾಹರಣೆಗೆ ಜಲಪಾತ ಜಲಪಾತಗಳಿಗೆ ಏನು ಯಥೇಚ್ಛವಾಗಿದೆ ನಮ್ಮ ಜಿಲ್ಲೆಯನ್ನು ಜಲಪಾತಗಳ ನಾಡು ಅಂತನು ಕರೀತಾರೆ ಹಾಗಾಗಿ ಹಲವಾರು ಜಲಪಾತ ಉದಾಹರಣೆಗೆ ಸಾತೋಡಿ ಹಾಗೇ ಅಬ್ಬಿ ಫಾಲ್ಸ್ ಕಡೆಗೆ ಹಾಗೆ ತುಂಬ ಜಲಪಾತಗಳು ಕಂಡುಬರ್ತವೆ ಕಾರ್ವಾರ ಅಂತ ಒಂದು ತಾಲೂಕು ತಕಂಡರೆ ಇದು ಗಡಿನಾಡ ಪ್ರದೇಶನು ಆಗಿರೋದರಿಂದ ಕರ್ನಾಟಕದ ಗಡಿ ಅಂತಲೂ ಕರಿತಾರೆ ಅದು ಕಾ ಕಡವಾಡ ಈರ ನಾಡನ್ನು ಬ್ರಿಟೀಷರು ಕಡ ಎನ್ನುವ ಪದವನ್ನು ಉಚ್ಛಾರ್ಣೆ ಸರಿಯಾಗಿ ಆಗ್ದಿದ್ದಿದ್ದರಿಂದ ಅವರು ಕಡವಾಡನವನ್ನು ಕಾರ್ವಾರ ಅಂತ ಕರ್ದು ಮುಂದಿನ ದಿನಗಳಲ್ಲಿ ಕಾರ್ವಾರ ಅಂತ ಮಾರ್ಪಾಡಾಗಿದೆ ಹೀಗಿರುವಾಗ ಕಾರ್ವಾರದಲ್ಲಿ ಪ್ರೇಕ್ಷಣೀಯ ಸ್ಥಳ ಅಥವಾ ಮಕ್ಕಳು ಅಥವಾ ಪ್ರವಾಸಿಗರು ನೋಡುವಂಥದ್ದು ಏನಿದೆ ಅಂದರೆ ಆ ನೋ ಇದು ಕಡಲ ತೀರಗಳು ಸುಂದಾ ಸುಂದರ ಮತ್ತು ಯಥೇಚ್ಛವಾಗಿದೆ ಕಾರ್ವಾರ ರವೀಂದ್ರನಾಥ್ ಟ್ಯಾಗೂರ್ ಬೀಚನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಭೇಟಿ ನೀಡಿದ್ದರಿಂದ ಅವರ ಹೆಸರು ಅವರ ನೆನ್ಪಿಗಾಗಿ ಅವರ ಹೆಸರನ್ನೇ ಇಡಲಾಗಿದೆ ಹಾಗೆಯೇ ಕಾರ್ವಾರ್ದಲ್ಲಿ ನೋಡ್ಬೌದಾದಂಥ ದೂಕ್ ಐ ಎನ್ ಎಸ್ ಚಾಪಲ್ ಮ್ಯೂಸಿಯಮ್ ಬೋಟಿದೆ ಅದು ವಾರ್ಶಿಪ್ ವಾರ್ಶಿಪ್ ಅದೇ ವಾರ್ಶಿಪ್ಪನ್ನ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಯಾ ಮತ್ತು ಹೀಗೇ ಮತ್ತು ಕೆಳಗಡೆ ಬಂತು ಅಂದರೆ ನೆಕ್ಷ್ಟ್ ಬರೋ ತಾಲೂಕು ಅಂಕೋಲ ತಾಲೂಕು ಅಂಕೋಲ ತಾಲೂಕು ತಾಲೂಕಿನಲ್ಲಿ ವೈವಿಧ್ಯತೆ ಅಂದರೆ ಈಗ ಹೇಗೆ ಕಾರ್ವಾರ್ದಲ್ಲಿ ಕಡಲ ತೀರಗಳು ಹೇಗೆ ಸುಂದರವಾಗಿದ್ಯೋ ಹಾಗೆ ಅಂಕೋಲದಲ್ಲೂ ಕಡಲ ತೀರಗಳು ಮತ್ತು ಕೆಲವದು ದೊಣ್ಣೆ ಜಲಪಾತ ಹಾಗೂ ಇತರ ಸಣ್ಣ ಪುಟ್ಟ ಜಲಪಾತಗಳನ್ನು ಕಾಣಸಿಗುತ್ತವೆ ಮತ್ತು ಹಾಗೆ ಅಂಕೋಲಾ ವಿಷಯಕ್ಕೆ ಬಂದರೆ ದೈವ ಈಗ ದೇವರದ್ದು ಅಥವಾ ಕಳಶ ಅಥವಾ ಯಾವುದಾದರು ಬೇರೆ ದೇವರು ದೇವರು ಈ ಥರದ್ದನ್ನ ಜಾಸ್ತಿ ನಂಬ್ತಾರೆ ಹಾಗೆ ನೆಕ್ಸ್ಟ್ ಬರೋದು ಅಲ್ಲೇ ಮುಂದೆ ಒಂದು ಹತ್ತು ಇಪ್ಪತ್ತು ಕಿಲೋಮಿಟ್ರು ದಾಟಿದರೆ ನೆಕ್ಸ್ಟ್ ಬರೋದು ಕುಮ್ಟಾ ತಾಲೂಕು ಬರುತ್ತೆ ಕುಮ್ಟಾ ತಾಲೂಕಿನಲ್ಲಿ ಇದೊಂದು ಮಧ್ಯಮ ಹಾಗೂ ಯಥೇಚ್ಛವಾಗಿ ಜನವ ಜನ ಸಂಖ್ಯೆ ಉಳ್ಳ ತಾಲೂಕಾಗಿದೆ ಇದೊಂದು ಥರ ಸೆಂಟರ್ ಪ್ಲೇಸ್ ಇದ್ದಂತೆ ಉತ್ತರಕನ್ನಡಕ್ಕೆ ಇದು ಶಿರ್ಸೀಯಿಂದ ಸಾ ಬರಬೌದು ಅಥವಾ ಕಾರ್ವಾರ ಕಡೆಯಿಂದ ಗಟ್ಟದ ಮೇಲಿಂದ ಗಟ್ಟದ ಕೆಳಗಿಂದ ಎಲ್ಲ ಬರ್ಬೌದು ಹಾಗೇ ಈ ತಾಲೂಕಿನಲ್ಲು ಸಹ ತುಂಬ ಪ್ರೇಕ್ಷಣೀಯ ಸ್ಥಳಗಳನ್ನು ಕಾಣ್ಬೌದು ದಕ್ಷಿಣ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವ ಗೋಕರ್ಣ ಸಹ ಇದೇ ತಾಲೂಕಿನಲ್ಲಿ ಬರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಉಳಿದ ತಾಲೂಕಿಗಳನ್ನು ಕಂಪ್ಯಾರ್ ಮಾಡಿದರೆ ನಮ್ಮ ತಾಲೂಕಿನಲ್ಲಿ ಕುಮ್ಟಾ ತಾ ಅಂದರೆ ಕುಮ್ಟ ತಾಲೂಕಿನಲ್ಲಿ ಜಾಸ್ತಿ ಸಿಗುತ್ತೆ ಗೋಕರ್ಣದ ಓಮ್ ಬೀಚ್ ಓಮ್ ಆಕಾರದ್ದು ಇರುದ್ದರಿಂದ ಓಮ್ ಬೀಚನ್ನು ಓಮ್ ಓಮ್ ಬೀಚ್ ಅಂತ ಕರಿತೇವೆ ಹಾಗೇ ಇಲ್ಲಿ ಪಾ ಕೆಲವೊಂದು ಟ್ರಕ್ಕಿಂಗ್ ಪ್ಲೇಸಸ್ ಆಗಿರ್ಬೋದು ಕೆಲವೊಂದು ಹಾಂ ಕಡಲ ತೀರಗಳಾಗಿರ್ಬೋದು ತುಂಬ ಕಾಣಸಿಗುತ್ತೆ ಹಾಗೇ ಪ್ರವಾಸಿಗರು ಅಂತ ತಕೊಂಡರೆ ಭಾರತದ ಒಳಗಿನ ಪ್ರವಾಸಿಗರ ಜೊತೆಗೆ ಹೊರಗಿನ ಪ್ರವಾಸಿಗರನ್ನು ಕಾಣಸಿಗ್ಬೌದು ಹಾಗೇ ಒಂಥರ ಮಲೆನಾಡ ಪ್ರದೇಶ ಅಂತ ತಕೊಂಡರೆ ನಮ್ಮ ತಾಲೂಕಿನಲ್ಲಿ ಜೊಯ್ಡಾ ಹಳಿಯು ಸಾ ತುಂಬ ತೀಕ್ಷಣ ಬೆಟ್ಟ ಹಾಗು ತೀರ ಅಂದರೆ ಬೆಟ್ಟದಿಂದಲೇ ಆವೃತವಾದ ತಾಲೂಕು ಅಂತ ಹೇಳ್ಬೌದು ನಮ್ಮ ಉತ್ತರಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಅಥವಾ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಪ್ಪತ್ತು ಮೂರು ಪರ್ಸೆಂಟ್ ಕಾಡನ್ನು ಕೊಡುಗೆ ನೀಡುವ ಜಿಲ್ಲೆಗಳಲ್ಲಿ ನವ ಜಿಲ್ಲೆ ಒಂದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೌದು ಹೇಗಂದರೆ ಅತೀ ಹೆಚ್ಚು ಹಸಿರು ಹಾಗು ಅತೀ ಹೆಚ್ಚು ಕಾಡು ಪ್ರದೇಶವನ್ನು ಹೊಂದಿದ ಹೊಂದಿದಂತಹ ಜಿಲ್ಲೆ ನಮ್ಮದು ಹಾಗೇ ನಾವು ಬಯಲುಸೀಮೆ ಅಂತ ತಕೊಂಡರೆ ಮುಂಡುಗೋಡು ತಾಲೂಕು ತೀರ ಅದರೆ ಅಂದರೆ ತುಂಬಾ ಬಯ್ಲು ಸೀಮೆ ಪ್ರದೇಶವನ್ನು ಕಾಣಸಿಗ್ತದೆ ಅದು ಹೇಗೆ ಅಂದರೆ ಮುಂಡುಗೋಡದಲ್ಲಿ ಖಾಲಿ ಇದು ಏನದು ಜ ಮುಂಡ್ಗೋಡು ಜಿಲ್ಲೆಯ ಟಿಬೇಟಿಯನ್ ಕಾಲೊನಿಯಲ್ಲಿ ಟಿಬೇಟ್ ನಿರಾಶ್ರಿತರಿಗೂ ಶ್ರ ಆಶ್ರಯ ನೀಡಿದಂಥ ತಾಲೂಕು ಅಥವಾ ಜಿಲ್ಲೆ ನಮ್ಮದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೌದು ಹೀಗಿರುವಾಗ ಮತ್ತೆ ಹಾಗೆ ಭಟ್ಕಳಾ ಮತ್ತು ಭಟ್ಕಳ ಒಂದು ಗಡಿನಾಡ ಜಿಲ್ಲೆ ಅಂತ ಗಡಿನಾಡ ತಾಲೂಕ್ಕಾಗೆ ಬರುತ್ತೆ ಉಡುಪಿ ಮತ್ತು ಉತ್ತರ ಕನಡವನ್ನ ಬೆಸೇಯುವ ಒಂದು ತಾಲೂಕು ಅಂತ ಹೇಳ್ಬೌದು ಮತ್ತು ಕೆಲವು ಪ್ರೇಕ್ಷಣೀಯ ಸ್ಥಳಗಳು ಅಂದರೆ ಭಟ್ಕಳದಲ್ಲಿ ಮುರುಡೇಶ್ವರ ಬರುತ್ತೆ ಮುರುಡೇಶ್ವರ ಸಹ ಪ್ರವಾಸೋದ್ಯಮದಿಂದ ಪ್ರಮಾ ಪ್ರವಾಸೋದ್ಯಮದ ದೃಷ್ಟಿ ಹಾಗೂ ಪ್ರವಾಸೋದ್ಯಮಕ್ಕೆ ತುಂಬ ಹೆಸರುವಾಸಿಯಾಗಿರುವಂಥದ್ದು ಇಲ್ಲಿ ಶಿವನ ಭಾರತದ ಮೂರನೇ ಅತಿ ಎತ್ತರದ ಶಿವನ ವಿಗ್ರಹವಿದೆ ಮು ವಿಗ್ರಹ ಅಂದರೆ ಮೂರ್ತಿಯಿದೆ ಹಾಗೆ ಒಂದು ಗೋಪುರ ಸಹ ಇದೆ ವರ್ಷ ಪೂರ್ತಿ ಜನಸಂಖ್ಯೆ ಅಥವಾ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಊರುಗಳಲ್ಲಿ ಮುರುಡೇಶ್ವರ ಸಾ ಒಂದು ಇಲ್ಲಿ ಸ್ಕುಬಾ ಡೈವಿಂಗ್ ಕಾಣಬಹುದು ಅಥವಾ ಜಲಪಾತಗಳು ಕಾಣ್ಬೌದು ಅಥವಾ ಐಲ್ಯಾಂಡ್ಸ್ಗಳು ಕಾಣ್ಬೌದು ಹೀಗಿರು ಹೀಗೇ ತುಂಬಾ ಎಡ್ವೆಂಚರ ಕಲ್ ಆ್ಯಕ್ಟಿವಿಟೀಸ್ ಆಗಿ ಕಾಣ್ಸುತ್ತದೆ ಮುರುಡೇಶ್ವರ ಅಂತ ಬಂತು ಅಂದರೆ ಅದು ಕುಮ್ಟಾದಿಂದ ಕೇವಲ ಒಂದು ಅರವತ್ತು ಅರವತ್ತೈದು ಕಿಲೋಮೀಟ್ರ್ ಆಸುಪಾಸಿನಲ್ಲಿ ಬರುವಂಥದ್ದು ಒಂದು ಪ್ರಸಿದ್ಧ ಊರು ಮುರುಡೇಶ್ವರದಲ್ಲಿ ದೈವ ದೇವರಿಗೆ ಆರಾಧಿಸುವುದಲ್ಲದೇ ಹಲವಾರು ಎಡ್ವೆಂಚರ್ಸ್ ಕಾ ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಸಾ ಕಂಡ್ಬರುತ್ತೆ ಸ್ಕುಬಾ ಡೈವಿಂಗ್ ಇರ್ಬೌದು ಕರ್ನಾಟಕದಲ್ಲಿ ಎಲ್ಲೂ ಕಾಣ್ದಿರೋ ಅಂಥದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಉತ್ತರಕನ್ನಡದಲ್ಲಿ ಕಾಣಸಿಗ್ಬೌದು ಜಲಪಾತ ಇದೆ ಸ್ಕುಬಾ ಡೈವಿಂಗಾ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಇದೆ ಟ್ರಕ್ಕಿಂಗ್ ಇದೆ ಗುಡ್ಡಗಾಡು ಪ್ರದೇಶ ಇದೆ ನೆಲಸಮ ಪ್ರದೇಶ ಇದೆ ಬಯಲುಸೀಮೆ ಇದೆ ಎಲ್ಲದು ಕಾಣಸಿಗ್ಬೌದು ಹೀಗೆ ಉತ್ತರಕನ್ನಡನ್ನು ವರ್ಣನೆಗೆ ಒಂದು ದಿನ ಸಾಲಲ್ಲ ಅನ್ಸುತ್ತೆ ಅಷ್ಟು ಸಮೃದ್ಧಿ ಆದ ಹಾಗು ಎಲ್ಲಾ ವಿಷಯದಲ್ಲೂ ಉತ್ತರಕನ್ನಡವು ಮೇಲುಗೈ ಸಾಧಿಸ್ತದೆ ಅಂತ ಹೇಳ್ಬೌದು ಹಿಂಗೇ ಇದರ ಪಕ್ಕ ಅಕ್ಕ ಪಕ್ಕ ಜಿಲ್ಲೆ ಸಾ ಒಳ್ಳೆಯ ಸಮೃದ್ಧಿಯನ್ನು ಹೊಂದಿರುದರಿಂದ ಉಡುಪಿ ಇರ್ಬೌದು ಅಥವಾ ಈ ಕಡೆ ಬಂತು ಅಂದರೆ ಶಿವಮೊಗ್ಗ ಇರ್ಬೌದು ಸಾಗರ ಇರ್ಬೌದು ಈ ಥರದ ಎಲ್ಲಾ ಪ್ಲೇಸಸ್ ಇದೆ ಬಟ್ ಉತ್ತರಕನಡದಲ್ಲಿ ಒಂದಲ್ಲ ಒಂದು ಪ್ರದೇಶದಲ್ಲೇ ಹಲವಾರು ರೀತಿಯ ಪ್ರವಾಸೋದ್ಯಮ ಇರತ್ತಲ್ಲಾ ಆದ್ದರಿಂದ ಉತ್ತರಕನ್ನಡವನ್ನು ಪ್ರವಾಸೋದ್ಯಮಕ್ಕೆ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಳ್ಬೌದು ಅಂತ ಹೇಳ್ಬೌದು